ನಾನು ಸಮರ ಕಲೆಯನ್ನು ಅಭ್ಯಾಸ ಮಾಡುವಾಗ ನನಗೆ ಇಪ್ಪತ್ನಾಲ್ಕು ವರ್ಷ

ಆವಾಗ ಯಾಕ್ಚುಲಿ ನಾನು ನೀನಾಸಂ ಅಂತನ್ನೋ ಒಂದು ಥಿಯೇಟರ್ ಡಿಪ್ಲೊಮಾ ಇನ್ ಥಿಯೇಟರ್ ಕೋರ್ಸಿಗೆ ಸೇರಿಕೊಂಡಾಗ ಅಲ್ಲಿ ನನಗೆ ಬರುವ ಒಂದೆರಡು ಮೂರು ತಿಂಗ್ಳ ನಂತರದಲ್ಲಿ ಇದೊಂದು ಸಿಲೆೇಬಸ್ ಆಗಿತ್ತು ಕಳರಿಪಯಟ್ ಅಂತ ಅನ್ನೋದು ಅಲ್ಲಿ ನನಗೆ ಇದನ್ನು ಮಂಜು ಕೊಡಗು ಅನ್ನೋ ಒಬ್ಬರು ಗುರುಗಳು ಇದನ್ನು ನನಗೆ ಹೇಳಿಕೊಡ್ತಾರೆ ಹ್ಞೂ ನಿಜವಾಗ್ಲೂ ತುಂಬ ಕಷ್ಟ ಆಯಿತು ಇದ್ರನ್ನು ಮಾಡಬೇಕಾದ್ರೆ ಸ್ಟಾರ್ಟಿಂಗಿಗೆ ಫಸ್ಟ್ ಡೇ ಸೆಕೆಂಡ್ ಡೇ ಥರ್ಡೆಗೆ ನಾವು ಫುಲ್ಲ್ ಸುಸ್ತಾಗಿ ಕೂತುಬಿಟ್ಟಿದ್ದೀವಿ ಅಂದ್ರೆ ಅಷ್ಟು ಟಫ್ ಇರತಕ್ಕಂತ ಒಂದು ಎಕ್ಸಸೈಜ್ ಅಂದರೆ ಆ ಥರದ ಒಂದು ಆರ್ಟ್ ಫಾರ್ಮ್ ಇದು ಫಿಸ್ಕಲಿ ಅಂದ್ರೆ ಸ್ಟ್ರಚಿಂಗ್ ಆಗಿರ್ಬೋದು ಹಾರೋದು ಕೂಡೋದು ಜಿಗಿಯೋದು ಆ ಥರದ ಒಂದಷ್ಟು ಬೇರೆ ಬೇರೆ ದೇಹದ ಮೇಲೆ ಆ ಥರದ ಒಂದಷ್ಟು ಎಕ್ಸ್ಪರಿಮೆಂಟ್ ಆದಾಗ ನಿಜವಾಗ್ಲೂ ಸುಸ್ತಾಗುತ್ತೆ ಆಮೇಲೆ ಎರಡು ದಿವ್ಸ ನಮಗೆ ಎದ್ದು ನಡಿಲಿಕ್ಕೆೆ ಬಂದಿಲ್ಲ ಆ ರೀತಿ ಒಳಗಿರತಕ್ಕಂತ ಒಂದು ಆರ್ಟ್ ಫಾರ್ಮ್ ಇದೊಂದು ಸ್ಟ್ರೈನ್ ಮಾಡ್ಸ್ತತೆ ಇಡೀ ದೇಹವನ್ನು ಹಾಗಾಗಿ ಬಹಳ ಕಷ್ಟ ಇದನ್ನು ಕಲಿಯೋದು ಹಾಗಾಗಿ ಇದನ್ನು ಯಾರು ಸಾಕಷ್ಟು ಜನರು ಇದನ್ನು ಜಾಸ್ತಿ ಅಭ್ಯಾಸ ಮಾಡೋದಿಲ್ಲ ಯಾಕಂತ ಅಂದರೆ ಇದು ಫುಲ್ಲ್ ಅಂದರೆ ಇಡೀ ಪೇಷನ್ಸ್ ಮಾಡ್ಬೇಕು ಇದು ಭಾಳ ಸ್ಟೆಮಿನ ಬೇಕು ಭಾಳ ಪೇಷನ್ಸನ್ನು ಕೇಳುವಂತ ಒಂದು ಆರ್ಟ್ ಫಾರ್ಮ್ ಇದು ಹಾಗಾಗಿ ಇದನ್ನು ಜಾಸ್ತಿ ಯಾರೋ ಒಬ್ಬರು ಇಬ್ಬರು ಮೂರು ಜನ ನೂರರಲ್ಲಿ ನಾಲ್ಕು ಐದು ಜನ ಅಷ್ಟೇ ಇದನ್ನು ಅತಿ ಹೆಚ್ಚು ಪ್ರ್ಯಾಕ್ಟೀಸ್ ಮಾಡ್ತಕ್ಕಂತವರು ಅದರಲ್ಲಿ ನಾನೂ ಕೂಡ ಒಬ್ಬ ಬಟ್ ಒಂದು ಎರಡು ಮೂರು ವರ್ಷ ನಾನು ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ತದನಂತರದಲ್ಲಿ ನಾನು ಇದನ್ನು ಮಾಡೋಕ್ಕಾಗ್ಲಿಲ್ಲ ಈಗಲೂ ಸಹ ನಂಗೆ ಮಾಡಕ್ಕೆ ಎಲ್ಲೋ ಒಂದು ಕಡೆ ಯಾವಾಗಲೂ ಇದನ್ನು ನೆನಪಾದಾಗ ಬೆಳಿಗಿನ ಮಾರ್ನಿಂಗ್ ನನ್ನ ವೈಯಕ್ತಿಕ ವ್ಯಾಯಾಮದಲ್ಲಿ ಇದನ್ನು ಒಂದೆರಡು ಮೂರು ಕಿಕ್ಕಾಗಿರಬಹುದು ಅಥವಾ ಬಾಡಿ ಎಕ್ಸರ್ಸೈಸ್ಗಳಿ ಬೇಸಿಕ್ ಎಕ್ಸರ್ಸೈಸ್ಗಳಾಗಿರಬಹುದು ಆ ರೀತಿ ಎಕ್ಸರ್ಸೈಜ್ಗಳನ್ನು ಕೂಡ ಮಾಡ್ತೀನಿ ಮತ್ತು ಇದು ಯಾಕ್ಚುಲಿ ಮೆಡಿಟೇಷನ್ ಭಾಳ ಕೇಳ್ತದೆ ಮತ್ತು ಇದರಿಂದ ಮೆಡಿಟೇಷನ್ ಜಾಸ್ತಿ ಆಗ್ತದೆ ಕಳರಿಪಯಟ್ನಿಂದ ಹಾಗಿರ್ತಕ್ಕಂತ ಒಂದು ಫಾರ್ಮ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಇದು ಭಾಳ ಒಳ್ಳೆಯ ಫಾರ್ಮ್ ಇದನ್ನು ನಾವು ಪ್ರ ದಿನಾ ಪ್ರ್ಯಾಕ್ಟೀಸ್ ಮಾಡಕೆ ಆಗ್ತಿರಲ್ಲಪ್ಪ ಅಂತ್ಹೇಳಿ ನನಗೆ ಬೇಜಾರಾಗ್ತದೆ ಮತ್ತು ಸಾಕಷ್ಟು ಜನ್ರಿಗೆ ಇದನ್ನು ರೆಫರನ್ನೂ ಸಹ ಮಾಡಿದ್ದೀನಿ ಇವತ್ತು ಸಹ ವಿನೋದು ಕಳರಿಪಯಟ್ ಅಂತಲೇ ಅವ್ರು ಮಾಸ್ಟರ್ ನಂಬರ್ ಸೇವಿದೆ ಅವ್ರು ಯಾವಾಗಲೂ ಇದನ್ನು ನಮಗೆ ನನಗೆ ನೆನ್ಪುಮಾಡ್ತನೆ ಇರ್ತಾರೆ ಯಾಕ್ಚುಲಿ ಇದು ಬಹಳ ಉಪಯುಕ್ತ ಇದು ಕೇರಳ ಭಾಗದಲ್ಲಿ ಹುಟ್ಟಿದಂತ ಒಂದು ಅದ್ಭುತವಾದ ಕಲೆ ಅಂತಲೇ ಹೇಳ್ಬೋದು ಮತ್ತು ಇದನ್ನು ಟ್ರೀಟ್ಮೆಂಟ್ ಚಿಕಿತ್ಸೆ ಚಿಕಿತ್ಸಾ ರೂಪದಲ್ಲಿರ್ತಕ್ಕಂತ ಒಂದು ಫಾರ್ಮ್ ಇದು ಅಂದ್ರೆ ಇದು ನಾವು ಕಲ್ತಿದ್ದು ಒಂದು ನಾಲ್ಕನೇ ಭಾಗ ಅಷ್ಟೇ ಬಟ್ ಇದ್ರದ್ದು ಆಯಾಮ ಭಾಳ ದೊಡ್ಡದಿದೆ ಟ್ರೀಟ್ಮೆಂಟು ಅಂದ್ರೆ ಇದಕ್ಕೆ ಚಿಕಿತ್ಸಾ ರೂಪದಲ್ಲಿ ಇದನ್ನು ಬಾಡಿ ಎಕ್ಸರ್ಸೈಸ್ ಆಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ಆಮೇಲೆ ಇದಕ್ಕೆ ಸಂಬಂಧಟ್ಟಾಗೆ ಬೇರೆ ಬೇರೆ ಅಂದರೆ ಬಾಡಿ ಮಸಾಜ್ ಆ ಥರದ ಬೇರೆ ಬೇರೆ ಎಲಿಮೆಂಟ್ಸ್ಗಳು ಸಾಕಷ್ಟು ಹುಟ್ಕೊಳ್ತಾವೆ ಬಹುಶಃ ಇದನ್ನು ಆತ್ಮರಕ್ಷಣೆಗಾಗಿಯೇ ಇರತಕ್ಕಂತ ಒಂದು ಫಾರ್ಮ್ ಅಂತ ಹೇಳ್ಬೋದು